ಪ್ರಾರಂಭಿಕ ಬೈಕರ್ಗಳು ಸಾಮಾನ್ಯವಾಗಿ ಮಾಡುವಂತಹ ತಪ್ಪುಗಳು ಯಾವು ಎಂದರೆ ಯಾವುದೇ ಒಬ್ಬ ಯುವಕನಿಗೆ ಹಾಗೂ ಹಾಗೆ ಅವರಿಗೆ ನಮಗೆ ರೈಡರ್ ಆಗಬೇಕು ಅಂತಹ ತುಂಬ ಆಸೆಗಳು ಇರುತ್ತವೆ ಹಾಗಾಗಿ ಅವ ಅವರು ಮೊದಲನೆಯದಾಗಿ ಹೊಸ ಬೈಕನ್ನು ಪಡೆದುಕೊಳ್ತಾರೆ ತೆಗೆದುಕೊಳ್ತಾರೆ ತೆಗೆದುಕೊಂಡ ಕೂಡಲೇ ನನಗೆ ಹೊಸ ಬೈಕ್ ಬಂದಿದೆ ಎಂಬ ತುಂಬ ಹುಮ್ಮಸ್ಸಿನಿಂದ ಅದನ್ನು ಒಟ್ಟಾರೆಯಾಗಿ ಓಡಸಲಿಕ್ಕೆ ಸ್ಟಾಟ್ ಮಾರ್ತಾರೆ ಈ ಒಟ್ಟಾರೆಯಾಗಿ ಬೈಕನ್ನು ರೈಡ್ ಮಾಡುದರಿಂದಾಗಿ ಹಲವರ ಪ್ರಾಣಪಕ್ಷಿಗಳೂ ಹಾರಿಹೋಗಿದೆ ನಾವು ಬೈಕ ತೆಗೆದುಕೊಳ್ಳುದು ಶೋಕಿಗಾಗಿ ಅಲ್ಲ ನಮಗೆ ಬೇಕಾದ ದಿನವಹಿ ಕೆಲಸ ಕಾರ್ಯಗಳನ್ನು ಪೂರೈಸಿಕೊಳ್ಳಲು ನಮಗೆ ಸಂಚಾರ ಉಪಯೋಗಕ್ಕಾಗಿ ನಾವು ಬೈಕ್ಗಳನ್ನು ತೆಗೆದುಕೊಳ್ಳುತ್ತೇವೆ ಹಾಗಾಗಿ ಬೈಕರ್ಗಳು ಏನು ಮಾಡಬೇಕು ಅಂತ ಹೇಳಿದ್ರೆ ಹೆಚ್ಚಾಗಿ ನಮಗೆ ಬೇಕಾದಂತಹ ಸೇಫ್ಟಿಯನ್ನು ನಾವು ಮೊದಲು ತೆಗೆದುಕೊಳ್ಳಬೇಕಾಗುತ್ತದೆ ಅದಕ್ಕೆ ಜಾಕೆಟ್ಗಳಾಗಿರಬಹುದು ಅಥವಾ ಗ್ಲೌಸ್ಗಳು ಆಗಿರಬಹುದು ಅಥವಾ ಪ್ಯಾಡ್ಗಳಾಗಿರ್ಬೊದು ಶೂಸ್ಗಳಾಗಿರ್ಬೊದು ಅವುಗಳನ್ನು ಮೊದಲು ಧರಿಸಿ ನಿಧಾನವಾಗಿ ಚನ್ ಸಂಚರಿಸಬೇಕು ನಾವು ಹೋಗುವ ಹೋಗುವಂತಹ ಸಮಯದಲ್ಲಿ ಯಾಕೆಂದರೆ ಹೊಸ ಬೈಕ್ಗಳು ಏನುಂತ ಹೇಳಿದರೆ ನಮಗೆ ಅಷ್ಟಾಗಿ ನಮಗೆ ಹೊಂದಾಣಿಕೆ ಆಗಿರುವುದಿಲ್ಲ ಅದನ್ನು ಬಿಟ್ಟ ನಂತರವೇ ನಮಗೆ ಅದು ಹೊಂದಾಣಿಕೆ ಆಗು ಆಗುವುದು ಹಾಗಾಗಿ ನಾವು ಹೊಸತಾಗಿ ತೆಕೊಂಡ ಕೂಡಲೇ ಅದನ್ನು ನನಗೆ ಬೈಕ್ ಬಂದಿತು ಎಂಬ ಹುಮ್ಮಸ್ಸಿನಿಂದಾಗಿ ನಾವು ಒಟ್ಟಾರೆಯಾಗಿ ಓಡಿಸುವುದನ್ನು ಮೊದಲು ನಿಲ್ಲಿಸಬೇಕು ಹಾಗೆ ನಮಗಾಗಿ ನಮ್ಮ ಮನೆಯಲ್ಲಿ ಕಾಯ್ತಾ ಇರ್ತಾರೆ ಅನ್ನೊದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು ಬೈಕ್ ಬಂದಿದೆ ಅಂತ ಅಂದ್ಕೊಂಡು ನಾವು ಒಟ್ಟಾರೆಯಾಗಿ ಓಡಿಸಿದರೆ ಆಮೇಲೆ ನಮ್ಮ ಪ್ರಾಣಕ್ಕೇನೆ ಕುತ್ತು ಬರಬಹುದು ಹಾಗಾಗಿ ಮೊದಲನೇದಾಗಿ ನಾವು ಬೈಕನ್ನು ನಿಧಾನವಾಗಿ ಓಡಿಸುವುದನ್ನು ಕಲಿಸಬೇಕು ನಂತರ ವೀಲಿಂಗ್ ಅಂತಹ ದುಶ್ಚಟಗಳನ್ನೂ ಮೊದಲಿನ್ದಾಗಿ ಬಿಡಬೇಕು ಹಾಗಾಗಿ ಮೊದಲು ಬೈಕರ್ನವರು ಇನ್ನೊಂದು ಏನಂತ ಹೇಳಿದರೆ ನಾವು ನಮ್ಮ ಕೈಯಲ್ಲಿ ಲೈಸನ್ಸ್ ಇಲ್ಲದೆ ಯಾವತ್ತೂ ನಾವು ಬೈಕನ್ನು ಹೊರಗೆ ತೆಗೆದುಕೊಂಡು ಹೋಗಿರಬಾರದು ಹಾಗಾಗಿ ಹೊಸ ಬೈಕ್ ತೆಗೆದುಕೊಂಡ ಕೂಡಲೇ ನಾವು ನಮ್ಮ ಲೈಸನ್ಸ್ಗಳನ್ನು ಮೊದಲು ಮಾಡಿಟ್ಟುಕೊಳ್ಬೇಕು ಹಾಗೆಯೇ ನಾವು ಹೋಗುವಂತಹ ಸಮಯದಲ್ಲಿ ನಮಗೆ ಸುರಕ್ಷತೆಗಾಗಿ ಹೆಲ್ಮೇಟ್ಗಳನ್ನು ಧರಿಸಿಕೊಳ್ಬೇಕು ಹೆಲ್ಮೇಟ್ಗಳನ್ನು ಧರಿಸಿಕೊಂಡು ಆನಂತರ ಅಗತ್ಯ ಇದ್ದರೆ ಜಾಕೇಟ ಗ್ಲೌಸ್ ಹಾಗೂ ಶೂಸ್ಗಳನ್ನು ಧರಿಸಿಕೊಳ್ಬೇಕಾಗುತ್ತವೆ ಮತ್ತು ಈ ಒಬ್ಬರು ಓವರ್ಟೇಕ್ ಮಾಡಿಕೊಂಡು ಹೋದರು ಅಂತ ಅಂದ್ಕೊಂಡು ನಾವು ಏ ನಾವು ಸಹ ಅವನದೇ ದಾರಿಯಲ್ಲಿ ನಾವು ಕೂಡ ಓವರ್ಟೇಕನ್ನು ಮಾಡಿಕೊಂಡು ಯಾವತ್ತೂ ಹೋಗಬಾರ್ದು ನಾವು ಸಹ ನಮ್ಮಷ್ಟಕ್ಕೇ ನಾವು ನಿಧಾನವಾಗಿ ಬೈಕ್ಗಳಲ್ಲಿ ಸಂಚಾರ ಮಾಡಿ ನಮಗೆ ಬೇಕಾದಂತಹ ದೂರ ದೂರ ರೈಡಿಂಗ್ ಎಲ್ಲ ಹೋಗ್ಬೋದು ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ನಾವು ಪ್ರಯಾಣ ಮಾಡ್ಬೋದು ಬೈಕ್ನಲ್ಲಿ ದೇಶ ಪರ್ಯಟನೆಯನ್ನು ನಡೆಸಿಕೊಂಡು ಅದರಲ್ಲಿ ದೊಡ್ಡ ಸಾಧನೆಯನ್ನು ಕೂಡ ಮಾಡಬಹುದು ಅದರೆ ಅದಕ್ಕೆ ಹಲವಾರು ವಿಧಾನಗಳನ್ನು ನಿಯಮಗಳನ್ನು ನಾವು ಪಾಲಿಸಬೇಕಾಗುತ್ತದೆ ಆನಂತರ ಬೈಕ್ನ ಮೈಂಟೆನನ್ಸ್ ಬೈಕನ್ನು ನಾವು ಒಟ್ಟಾರೆಯಾಗಿ ಓಡಿಸುವುದನ್ನು ಬಿಟ್ಟು ಕಾಲ ಕಾಲಕ್ಕೆ ಅದಕ್ಕೆ ಬೇಕಾದಂತಹ ಇಂಜಿನ್ ಆಯಿಲ್ ಆಗಿರಬಹುದು ಅಥವಾ ಬ್ರೇಕ್ ಪ್ಯಾಡ್ ಆಗಿರಬಹುದು ಅಥವಾ ಚೈನ್ ಲೂಬ್ ಆಗಿರಬಹುದು ಅದನ್ನು ಕಾಲ ಕಾಲಕ್ಕೆ ತಕ್ಕಂತೆ ಮಾಡಿಸ್ತಾ ಇರಬೇಕು ನಾವು ಬೈಕನ್ನು ಎಷ್ಟು ಚೆನ್ನಾಗಿಟ್ಟುಕೊಳ್ತೇವೋ ಅಷ್ಟು ಚೆನ್ನಾಗಿ ಬೈಕ್ಗಳೂ ಬಾಳಿಕೆ ಬರುತ್ತವೆ ಬೈಕು ತೆಗೆದುಕೊಂಡು ಐನೂರಿನ್ ಆರು ಆರ್ನೂರು ಕಿಲೋಮೀಟರ್ ಆದ ಕೂಡಲೇ ಅದನ್ನು ಫಶ್ಟ್ ಸರ್ವೀಸ್ಗೆ ಇಡಬೇಕಾಗಿ ಆಯಿಲ್ ಚೇಂಜನ್ನು ಮಾಡಬೇಕಾಗುತ್ತವೆ ನಂತರ ಐದು ಸಾವಿರ ಕಿಲೋಮೀಟರ್ಗೆ ಎರಡನೆಯ ಸರ್ವೀಸನ್ನು ಮಾಡಬೇಕು ಆಮೇಲೆ ಹತ್ತು ಸಾವಿರ ಕಿಲೋಮೀಟರ್ಗೆ ಮೂರನೇ ಸರ್ವೀಸನ್ನು ಮಾಡಬೇಕು ಇಂಜಿನ್ ಆಯಿನನ್ನು ನಾವು ಆಯ್ಕೆ ಮಾಡುವಾಗಲೂ ಅತ್ಯಂತ ಒಳ್ಳೆಯ ಇಂಜಿನ್ ಆಯಿನನ್ನೇ ಬೈಕ್ಗಳಿಗೆ ಬಳಸಬೇಕಾಗುತ್ತವೆ ನಮಗೆ ಕಡಿಮೆ ಗುಣಮಟ್ಟದ ಇಂಜಿನ್ ಆಯಿನ್ಗಳನ್ನು ಬಳಸಿಕೊಳ್ಳುವುದರಿಂದ ನಮ್ಮ ಬೈಕ್ನ ಬಾಳಿಕೆಯೂ ತುಂಬ ಕಡಿ ಕಡಿಮೆ ಬರುತ್ತದೆ ಹಾಗಾಗಿ ಉತ್ತಮ ಗುಣಮಟ್ಟದ ಇಂಜಿನ್ ಆಯಿಲ್ಗಳನ್ನು ಬಳಸುವುದರಿಂದ ನಮ್ಮ ಬೈಕ್ಗಳು ದೀರ್ಘಕಾಲದ ಬಾಳಿಕೆಯನ್ನು ಕೊಡುತ್ತವೆ ನಮಗೆ ಹಾಗೆಯೇ ಬೈಕನ್ನು ಅಡ್ಡಾದಿಡ್ಡಿಯಾಗಿ ಓಡಿಸುವುದು ಅಥವಾ ಬೈಕ್ನ ಮೇಲೆ ಮೂವರಿಂದ ನಾಲ್ಕು ಜನರನ್ನು ಕುಳ್ಳಿರಿಸಿಕೊಂಡು ಶೋಕಿಯನ್ನು ಮಾಡುವುದನ್ನು ಮೊದಲು ನಾವು ಬಿಡಬೇಕು ಹಾಗೆಯೇ ಯಾವತ್ತೂ ಸಿಂಗಲ್ ರೈಡ್ ಮಾಡುವುದರಿಂದ ಬೈಕ್ನ ಬಾಳಿಕೆಯೂ ಜಾಸ್ತಿಯಾಗಿ ಬರುತ್ತದೆ ಹಾಗೂ ಇದರಿಂದಾಗಿ ಬೈಕ್ನ ಗುಣಮಟ್ಟವು ತುಂಬ ಚೆನ್ನಾಗಿ ಇರುತ್ತದೆ ಬೈಕನ್ನ ನಮಗೆ ಬೇಕಾದ ಕಡೆಗೆ ನಾವು ಸುತ್ತಾಡಲಿಕ್ಕೆ ಅಥವಾ ಹಾಂ ಪ್ರಯಾಣಿಸಲಿಕ್ಕೆ ಅಥವಾ ಸಂಚಾರವನ್ನು ಕೈಗೊಳ್ಲಿಕ್ಕೆ ಹಲವಾರು ವಿಧಾನದಲ್ಲಿ ಬೈಕನ್ನು ನಾವು ಬಳಸ್ಬೋದಾಗಿದೆ ಪ್ರಾರಂಭಿಕ ಬೈಕರ್ಗಳು ಸಾಮಾನ್ಯವಾಗಿ ಹಲವಾರು ತಪ್ಪುಗಳನ್ನು ಮಾಡಿರುತ್ತಾರೆ ಏಕೆಂದರೆ ಅವರಿಗೆ ಬೈಕ್ನ ಬಗ್ಗೆ ಅಷ್ಟೂ ವಿಷಯಗಳು ಚೆನ್ನಾಗಿ ಅರ್ಥಮಾಡಿಕೊಂಡಿರುವುದರಿಂದ ಸಾಮಾನ್ಯವಾಗಿ ಬೈಕರ್ನ ಪ್ರಾಯಗಳು ಕಾಲೇಜು ಶಿಕ್ಷಣದಲ್ಲೇ ಅವರು ಬೈಕರ್ ಆಗಬೇಕು ಅಂತ ತುಂಬ ಒಂದು ಆಸೆಯನ್ನು ಇಟ್ಟುಕೊಂಡಿರುತ್ತಾರೆ ಹಾಗಾಗಿ ಬೈಕ್ನ ಬಗ್ಗೆ ಅತಿಯಾಗಿ ಅವ್ ಅವರು ಯಾವುದೇ ವಿಷಯವನ್ನು ತಿಳಿದುಕೊಂಡಿರುವುದಿಲ್ಲ ಸೋ ಅವರು ಸಿಕ್ಕಿದ ಕೂಡಲೆ ಬೈಕನ್ನು ಒಟ್ಟಾರೆಯಾಗಿ ಓಡಿಸಲಿಕ್ಕೆ ಸ್ಟಾ ಶುರುಮಾಡುತ್ತಾರೆ ಬೇಕಾದ ಹಾಗೆ ಸೇಫ್ಟಿ ಮೆಸರ್ಸ್ಗಳನ್ನು ಯಾವುದೇ ಯಾವುದನ್ನೂ ಅವರು ಉಪಯೋಗವನ್ನು ಮಾಡುವುದಿಲ್ಲ ಹೆಲ್ಮೇಟ್ ಹಾಕ್ಕೊಳ್ಳದೇ ಅಡ್ಡಾದಿಡ್ಡಿಯಾಗಿ ಬೈಕನ್ನು ಚಲಾಯಿಸುವುದರಿಂದ ಹಲವರ ಪ್ರಾಣಪಕ್ಷಿಗಳೂ ಹಾರಿಹೋಗುತ್ತವೆ ಆದ್ದರಿಂದ ಬೈಕನ್ನು ಹೊರಗಡೆ ತೆಗೆದುಕೊಂಡು ಹೋಗುವಾಗ ಕಡ್ಡಾಯವಾಗಿ ತಲೆಗೆ ಹೆಲ್ಮೇಟ ಮತ್ತು ಕಾಲಿಗೆ ಶೂಸ ಮತ್ತು ಕೈಗೆ ಗ್ಲೌಸು ಮುಂತಾದವುಗಳನ್ನು ಪಾಲಿಸಬೇಕು ನಿಧಾನವಾಗಿ ನಮ್ಮ ದಾರಿಯಲ್ಲಿ ನಾವು ಹೋಗಬೇಕು ನಮಗೆ ಒಬ್ಬರು ಬನ್ ಬಂದರು ಅಂತ ಹೇಳಿಕೊಂಡು ನಾವು ಅಡ್ಡಾದಿಡ್ಡಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಯಾವತ್ತೂ ಹೋಗಬಾರ್ದು ನಮ್ಮ ದಾರಿಯಲ್ಲೆ ನಾವು ನಡಿಬೇಕು ಯಾವತ್ತು ರಾಂಗ್ ಸೈಡಲ್ಲಿ ಪ್ರಯಾಣವನ್ನು ಮಾಡುವುದನ್ನು ತಪ್ಪಿಸಬೇಕು ರಾತ್ರಿ ಸಮಯದಲ್ಲಿ ಅತೀ ಹೆಚ್ಚಾಗಿ ಗಾಡಿಯನ್ನು ರಭಸವಾಗಿ ತೆಗೆದುಕೊಂಡು ಹೋಗುವುದನ್ನು ನಿಲ್ಲಿಸಬೇಕು ಆನಂತರ ಗಾಡಿಯ ಲೈಟನ್ನು ಚೆನ್ನಾಗಿ ಮೈಂಟೇನ್ ಮಾಡಬೇಕು ಯಾವಾಗಲೂ ಡಿಮ್ ಡಿಪ್ಪಲ್ಲಿ ಗಾಡಿಯನ್ನು ತಕೊಂಡು ಹೋಗಬೇಕು ಡಿಮ್ಮಲ್ಲಿ ಡಿಪ್ಪನ್ನು ಯಾವತ್ತು ಮಾಡಬಾರ್ದು ಈ ರೀತಿಯಾಗಿ ಹಲವಾರು ನಿಯಮಗಳನ್ನು ಪಾಲಿಸುವುದರಿಂದ ಪ್ರಾರಂಭಿಕ ಬೈಕರ್ ಬೈಕರ್ಗಳು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆದುಕೊಂಡು ಹೋಗ್ಬೋದು